ಹಾಲಿನವರಾ ಹಾಲು ಬೆ ಹಾಲು ಬಿಟ್ಟು ಮತ್ತೆ ಮತ್ತೇನು ಇದೆ ಚೀಸ ಪನೀರ್ ಹ್ಞೂ ಹಾಂ ಮತ್ತು ರೇಟ್ ಎಷ್ಟು ಉಂಟು ಪನೀರಿಗೆ ಪನೀರಿಗೆ ಹಾಂ ಹಾಂ ಒಳ್ಳೆ ಬ್ರ್ಯಾಂಡ್ ಅಲ್ವಾ

ನಮಗೊಂದು ಒಂದು ಆ ಅಲ್ಲ ಒಂದು ವಾರ ಫ್ರಿಜ್ಜಲ್ಲಿ ಇಡ್ಬೋದಾ ಏನಾಗೊದಿಲ್ಲ ಹ್ಞೂ ಹ್ಞೂ

ಮತ್ತೊಂದು ಎರಡು ಬೇಕು ಅಷ್ಟೇ ಹಾಂ ಪನೀರ್ ನೂರು ಗ್ರಾಮಿಗೆಷ್ಟು ಪನೀರ್ ಹಾಂ ಮಜ್ಜಿ ಮಜ್ಜಿಗೆ ಮಜ್ಜಿಗೆ ಲಸ್ಸಿ ಎಲ್ಲ ಹ್ಞೂ ಹಾಂ ಲಸ್ಸಿ ಉಂಟಾ ಲಸ್ಸಿ ಆ ಬೆಲ್ ಬೆಳಿಗ್ಗೆ ಹಾಕ್ತೀರಾ ಇಲ್ವಾ ನೀವು ಅಲ್ಲಿ ಆಕ್ತೀ ಇಲ್ಲಿ ಹಾಕ್ತೀರಾ ಹಾಂ ಹಾಂ ನಮ್ಮ ಹೋಟೇಲ್ ಹತ್ತಿರ ಬಾ

ಹಾಂ ನಾಲ್ಕು ಬ ಪೆಕೆಟ್ ಮಜ್ಜಿಗೆ ಚೀಸ ಪನೀರ್ ಎಲ್ಲ ತನ್ನಿ ಹಾಂ ಹ್ಞೂ ಹಣ ಎಲ್ಲ ನಾಳೇನೇ ಕೊಡ್ತೇನೆ ಹಾಂ ಹ್ಞೂ ಆಯ್ತು ಬನ್ನಿ ಆಯಿತು ಹಾಂ ಇಡ್ತೇನೆ